ಹಾಂ ಹೇಳಿ ರೀ ಹಾಂ ಹೇಳಿ ರೀ ರೂಮ್ಸ್ ರೂಮ್ಸ್ ಅದಾವ ರೀ ತಮ್ಗೇನು ಸಪ್ರೇಟ್ ರೂಮ್ ಬೇಕೋ ಅಥವಾ ಹಿಂಗೆ ಕಾಮನ್ ಹಾಲ್ ಬೇಕೋ ಹಾಂ ಹಾಂ

ಹಾಂ ಇನ್ನೂ ಅಟ್ಟಾಚ್ ಬಾತ್ರೂಮ್ ಇದೆ ಆಮೇಲೆ ಒಂದು ಎಷ್ಟು ಐದು ರೂಮ್ನಲ್ಲಿ ಟೂ ಟೂ ಬೆಡ್ ಒನ್ ರೂಮಲ್ಲಿ ಟೂ ಬೆಡ್ ಹಾಂ ಆಮೇಲೆ ನೀರಿನ ವ್ಯವಸ್ಥೆ ಇದೆ ಹಾಂ ಬಿಸಿ ನೀರೂ ತಣ್ಣೀರು ಎರಡು ಇದೆ ಹ್ಞೂ ಒಂದು ಒನ್ ಒನ್ ಮೆಂಬರಿಗೆ ಪರ್ ಡೇ ಫೈ ಹಂಡ್ರೆಡ್ ನಮ್ಮ ಕಡೆ ಊಟ ಟಿಫಿನ್ ಏನೂ ಇಲ್ರಿ ತಾವೂ ಹೊರಗಡೆ ಮಾಡ್ಕೊಳ್ಬಹುದು ಓನ್ಲಿ ಇಂದ ಇರೋದು ಅಷ್ಟೇ ರೀ ಹ್ಞೂ ಆಯ್ತಾ ಹಾಂ ಆಯಿತು ನೀವೂ ಬರ್ಬೇಕಾದರೆ ಒಂದು ಕಾಲ್ ಮಾಡಿರಿ ಅಂದರೆ ಮತ್ತು ನಾ ಬೇರೆಯವ್ರಿಗೆ ಕೊಡೊ ಬದ್ಲಿಗೆ ಮತ್ತು ನಿಮ್ಗೆ ಇದು ಮಾಡ್ತೀವಿ ನೀವು ಇಮಿಡೇಟ್ಲಿ ತಿಳಿಸ್ಬೇಕು ಮತ್ತೆ ಹಾಂ ಹಾಂ ಆಯ್ತು ರೀ ನಮ್ದು ಕರೆಕ್ಟ್ ಇದು ಇರ್ತದೆ ರೀ ಹಾಗೇನು ಇದು ಇಲ್ಲ ಕರೆಕ್ಟ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ರೀ ಯಾವುದು ನಿಮ್ಗೆ ಎಂತ ತೊಂದರೆ ಆಗುವುದಿಲ್ಲ ಹಾಂ ಬರ್ರಿ ಹಾಗಾದರೆ ಫೋನ್ ಮಾಡಿರಿ ಬೇಗ ಹ್ಞೂ ಓಕೆ